ನಮ್ಮ ಕರ್ನಾಟಕ ಅಂತ ಬಂದರೆ ಪ್ರವಾಸ ಅಂತಾನೂ ಬರುತ್ತೆ ಯಾಕಂದರೆ ಎಲ್ಲ ರಾಜ್ಯದಿಂದ ಎಲ್ಲ ಕಂಟ್ರೀಸಿಂದ ನಮ್ಮ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಅಂತಾನೆ ಬರ್ತಾರೆ ಟೂರಿಸ್ಟ್ ಪ್ಲೇಸ್ ಅಂತಾನೂ ನಮ್ಮ ಕರ್ನಾಟಕನ ಕರಿತಾರೆ ಯಾಕಂದರೆ ಒಂದೊಂದು ಪ್ಲೇಸಲ್ಲೂ ಒಂದೊಂದು ಪ್ಲೇಸಲ್ಲೂ ಒಂದೊಂದು ಒಂದೊಂದು ಸ್ಟೋರಿ ಇರತ್ತೆ ಅದಕ್ಕೆ ಪ್ರವಾಸಿಗರು ತುಂಬ ಜನ ನಮ್ಮ ಕರ್ನಾಟಕಕ್ಕೆ ನೋಡ್ಕೊಂಡು ಹೋಗೋಕ್ಕೆ ಬರ್ತವೆ ಎಕ್ಸಾಂಪಲ್ ಏನ್ ಅಂದರೆ ನಾನು ಮೈಸೂರನ್ನೇ ತೊಗೊತೀನಿ ಮೈಸೂರು ಅಂತ ಬಂದರೆ ಸೋಪ್ ಮೈಸೂರ್ ಸ್ಯಾಂಡಲ್ ಸೋಪ್ ಆಮೇಲೆ ಮೈಸೂರು ಅರಮನೆ ಆಮೇಲೆ ಗಂಧದ ಗುಡಿ ಅಂದರೆ ಗಂಧ ಗಂಧಕ್ಕೆ ಫೇಮಸ್ಸು ಅಂತ ಹೇಳ್ತಾರೆ ಏನು ಮೈಸೂರ್ ಸ್ಯಾಂಡಲ್ ಸೋಪು ಮೈಸೂರಿಗೆ ಮೈಸೂರ್ ಸ್ಯಾಂಡಲ್ ಸೋಪು ಯಾಕಂದರೆ ಗಂಧ ಅಂತ ಬಂತಂದರೆ ಸ್ಯಾಂಡಲ್ ಸೋಪನ್ನ ಗಂಧದಿಂದಾನೇ ಮಾಡೋದು ಸೊ ಪ್ರವಾಸಿಗರು ಬಂದರೆ ಅಲ್ಲಿಂದ ಆ ಅರಮನೆ ನೋಡಿಕೊಂಡು ಅರಮನೆಯಲ್ಲಿ ಒಂದು ಫೋಟೋ ಒಂದು ಎರಡು ಫೋಟೋ ತಗೊಂಡು ಅದು ಮೈಸೂರು ಅರಮನೆ ಅಂತ ಹೇಳೋಕ್ಕೆ ಒಂದೊಂದು ಎರಡು ಫೋಟೋ ತಗೊಂಡು ಅದನ್ನು ಆಮೇಲೆ ಮೈಸೂರ್ ಸ್ಯಾಂಡಲ್ ಸೋಪ್ ಕೂಡ ತೊಗೊಂಡು ಹೋಗ್ತಾರೆ ಆಮೇಲೆ ಮರದಿಂದಾನೇ ಮಾಡಿರೋ ಕೆತ್ತನೆ ಮಾಡಿರೋ ರಾಜನದು ಶಿಲೆ ಆಗಲಿ ಕುದುರೆಯ ಕುದುರೆ ಜಟಕಾ ಕುದುರೆ ಆಗಲಿ ಎಲ್ಲಾ ಮೈಸೂರಲ್ಲಿ ಇರತ್ತೆ ಅದಕ್ಕೆ ಅಲ್ಲಿಂದ ವಸ್ತುನ ತೊಗೊಂಡು ಹೋಗಕ್ಕೆ ಇಷ್ಟಪಡ್ತಾರೆ ಇನ್ನೊಂದು ಕೊಡಗು ಕೊಡಗು ಅಂದರೆ ಕಾಫಿ ಕಾಫಿ ಫೇಮಸ್ಸು ಕಾಫಿ ಪುಡಿ ಫೇಮಸ್ಸು ಅದಕ್ಕೆ ಕೊಡಗಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರವಾಸಿಗರು ಬಂದಿರೊವ್ರು ಆ ಕೊಡಗಿಗೆ ಎಂಟ್ರಿ ಕೊಟ್ಟ ತಕ್ಷಣ ಕಾಫಿ ಘಮ ಹೇಗೆ ಬರುತ್ತೆ ಅಂದರೆ ಆ ಘಮಕ್ಕೆ ಪ್ರವಾಸಿಗರು ತುಂಬ ಅಟ್ರಾಕ್ಟ್ ಆಗ್ಬಿಟ್ಟು ಆ ಕ್ಲೈಮೇಟ್ಟೆ ಆಗಲಿ ಆ ಘಮಕ್ಕೆ ಆಗಲಿ ಏನೇ ಆಗಲಿ ಕಾಫಿ ಪೌಡರ್ ಮಾತ್ರ ತುಂಬ ಎತ್ಕೊಂಡು ಹೋಗ್ತಾರೆ ಸೊ ಕಾಫಿ ಪೌಡರ್ ಫೇಮಸ್ಸು ಆಮೇಲೆ ಬೆಂಗ್ಳೂರು ಅಂತ ಬಂದರೆ ಈ ಸಿಟಿಲಿ ಏನು ಇಲ್ಲ ಟ್ರಾಫಿಕ್ಕು ಆದ್ರೂ ಜನಗಳು ಆಲ್ಮೋಸ್ಟ್ ಎಲ್ಲ ಬರೋದು ಫಸ್ಟು ಬೆಂಗ್ಳೂರಿಗೆ ಆಮೇಲೆ ಚಿಕ್ಕಮಂಗ್ಳೂರು ಚಿಕ್ಮಂಗ್ಳೂರು ಕೂಡ ಕಾಫಿ ಪುಡಿಗೆ ಫೇಮಸ್ಸು ಅಲ್ಲಿರೋ ಪ್ಲೇಸಸ್ ಆಗಲಿ ಏನೇ ಆಗಲಿ ನೋಡಿದ್ರೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಅಂತ ಬಂತಂದರೆ ಮಂಗಳೂರು ಮಂಗಳೂರು ಜಾಸ್ತಿ ಜನ ಏನು ಎತ್ಕೊಂಡು ಹೋಗ್ತಾರ್ ಅಂದರೆ ಮಂಗ್ಳೂರು ಬೀಚಲ್ಲಿ ಆ ಕಪ್ಪೆ ಚಿಪ್ಪು ಬರುತ್ತಲ್ಲ ಅದನ್ನ ಎತ್ಕೊಂಡು ಹೋಗ್ತಾರೆ